ಕ್ರೀಡೆಗಳು ಆಡೋದ್ರಿಂದ ಸೊ ಎಲ್ಲ ಏನು ಮಾಡ್ತಾರೆ ಒಬ್ಬೊಬ್ಬರೇ ಇದ್ದರೆ ತುಂಬ ರೀತಿಯಾದಂಥ ಯೋಚನೆಗಳಾಗ್ಬೋದು ಅಥವಾ ಅವರ ದುಃಖ ಅವರ ನೋವು ಏನಿರುತ್ತೆ ಅದು ಜಾಸ್ತಿ ನಾವು ಹೊರಗಡೆ ಹೋಗಿ ಒಂದು ಸ್ಪೋರ್ಟ್ಸ್ ಅಂತ ಆ್ಯಕ್ಟಿವಾಗಿ ಪ್ಲೇ ಮಾಡಕ್ಕೆ ಶುರು ಮಾಡ್ದಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ನಾವು ಬೇರೆ ಬೇರೆಯವರ ಜೊತೆ ಮೀಟ್ ಆಗ್ತೀವಿ ಅಥವಾ ಅವರ ರೀತಿಯಲ್ಲಿ ಏನೋ ಒಂದು ಸೊಲ್ಯೂಶನ್ ಇರುತ್ತೆ ಹೆಚ್ಚಾಗಿ ಏನು ಅಂತಂದರೆ ನಾವು ನಮ್ಮ ಸ್ಪೋರ್ಟ್ಸ್ ಅಂತ ಹೋದಾಗ ನಮ್ಮ ಬಾಡಿ ಮೈಂಡ್ಸೆಟ್ ಎಲ್ಲ ಅದರಲ್ಲೇ ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗಿರೋದ್ರಿಂದ ಸೊ ನಮಗೆ ಬೇರೆ ಯಾವುದೇ ರೀತಿ ಕೆಟ್ಟದಾಗ್ಬೋದು ನಮ್ಮ ಕಷ್ಟಗಳಾಗ್ಬೋದು ಅದನ್ನು ಯೋಚನೆ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ ಸೊ ನಾವು ಅದರಲ್ಲಿ ಇನ್ವಾಲ್ವ್ ಆದಾಗ ನಮಗೆ ಏನಾಗುತ್ತೆ ನಾವು ಅಬ್ವಿಯಸ್ಲಿ ಖುಷಿ ಆಗೇ ಆಗುತ್ತೆ ಸೊ ನಾವು ಅದರಲ್ಲಿ ವಿನ್ ಆದರೆ ಸಂತೋಷನು ಆಗೇ ಆಗುತ್ತೆ